ಅಲೋ ನಮಸ್ಕಾರ ಸರ್ ನೀವು ಬಟ್ಟೆ ಅಂಗ್ಡಿಯವರಾ ಸರ್ ಮಾತಾಡೋದು ಹೌದಾ ಸರ ನಮ್ಮದು ನೆಕ್ಸ್ಟ್ ವೀಕ್ ನಮ್ಮ ಅಕ್ಕನ ಮಗಳ ಮದುವೆ ಇದೆ ಫಂಕ್ಷನ್ ಇದೆ ನಮ್ಮ ಮನೇಲಿ ಮದುವೆ ಫಂಕ್ಷನು ಸೊ ಹಾಗಾಗಿ ಬಟ್ಟೆ ಬೇಕಾಗಿತ್ತು ಸರ್ ನಿಮ್ಮ ಯಾವ ಥರ ಬಟ್ಟೆ ಸಿಗ್ತದೆ ಸರ್ ಮಕ್ಕಳಿಗೆ ಆಮೇಲೆ ಈ ಜ್ ಹುಡ್ಗ್ರಿಗ್ ಹುಡ್ಗೀರ್ಗೆ ಹ್ಞೂ ಹೆಣ್ಮಕ್ಳ ಬಟ್ಟೆ ಯಾವ ಥರ ಬಟ್ಟೆ ಇದೆ ಸರ್ ನಿಮ್ಮ ಅಂಗಡಿಯಲ್ಲಿ

ಹಾಂ ಹಾಂ ಈಗ ನಮ್ಮದು ಮದುವೆ ಐತಲ್ಲ ಸರ್ ಭಾಳ ಬಟ್ಟೆ ಬೇಕಾಗಿತ್ ನಮಗೆ ಅಲ್ಲಿ ನಿಮ್ಮ ಅಂಗಡೀಲಿ ಏನಾರೂ ಡಿಸ್ಕೌಂಟ್ ಏನಾರೂ ಇದೆ ಏನು ಸರ್ ಯಾಕರ್ ಭಾಳ ತೊಗೊತಿವಲ್ ನಾವು

ಅಲ್ಲ ಕ್ವಾಲ್ಟೀ ಇರುತ್ತೆ ಸರ್ ಮತ್ತು ಈಗ ನಾವು ಮದುವೆ ಬಟ್ಟೆ ತಗೊತಿದ್ವಲ್ಲ ಸುಮಾರು ಒಂದು

ರಿಜ್ನೆಬಲ್ ರೇಟ್ ಹಾಕ್ತಿರಾ ಈಗ ಆಫರ್ ಏನಿಲ್ಲೇನು ಸರ್ ನಿಮ್ಮ ಅಂಗಡೀಲಿ ಈಗ ಬೈ ಒನ್ ಗೆಟ್ ಒನ್ ಇರುತ್ತಲ್ಲ ಆ ಟೈಪ್ ಏನಾದರೂ ತೊಗೊಂಡರೆ

ರಿಜ್ನೆಬಲ್ ರೇಟ್ ಹಾಕ್ತಿರಾ ಅಂದರೆ ಈಗ ನಾವು ನೋಡಿರಿ ಮದುವೆ ಬಟ್ಟಿಗೆ ಬರ್ತಾ ಇದೀವಲ್ಲ ಹಂಗಾಗಿ ನಿಮ್ಮ ಅಂಗಡಿಯಲ್ಲಿ ಸ್ವಲ್ಪ ಏನಾದ್ರೂ ರಿಯಾಯಿತಿ ಇತ್ತಂದರೆ ನಾವು ಮತ್ತೆ ಈ ವರ್ಷ ಅಲ್ಲ ಮತ್ತೆ ಮುಂದೆ ವರ್ಷ ನಮ್ಮ ಮತ್ತೆ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಮದುವೆ ಇದೆ ನಮ್ಗೆ ಗೊತ್ತಿರೋರು ಪರ್ಚ್ಯದ ಅವ್ರಿದಾರೆ ಅವ್ರದ್ದೆಲ್ಲ ನಾವು ನಿಮ್ಗೆ ಕಡಿಮೆ ಹಾಕೊಂಡರ ಅವ್ರನ್ನೂ ಸಹ ನಾವು ನಿಮ್ಮ ಅಂಗ್ಡಿಗೆ ಕಳ್ಸ್ಕೊಡ್ತೀವಿ ಸರ್ ನೋಡಿರಿ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಸ್ವಲ್ಪ

ಹಾಂ ಅದೇ ರೀ ಈಗ ಬಟ್ಟೆ ನೀವು ಕೊಟ್ಟಿರ್ತೀರ ಸರ್ ನಾವು ಚೆನ್ನಾಗಿರತ್ತೆ ಅಂದ್ಮೇಲೆ ನಾವು ನೆಕ್ಸ್ಟ್ ಮತ್ತೆ ನಿಮ್ಮ ಅಂಗ್ಡಿಯನ್ನು ಹುಡ್ಕೊಂಬರ್ಬಕು ಆಮೇಲೆ ನಮ್ಮ ಫ್ರೆಂಡ್ಸಿಗೆ ಅಥ್ವಾ ಯಾರಾರೂ ಇದ್ದವ್ರಿಗೆ ಒಸ್ರಿಗ್ ನಿಮ್ಮ ಅಂಗ್ಡಿಯನ್ನು ರೆಫರ್ ಮಾಡ್ಬೇಕ್ ಆ ಥರ ಬಟ್ಟೆ ಇರ್ಬೇಕು ಜೊತೆಗೆ ಕಡಿಮೆ ರೇಟಲ್ಲಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿದ್ದರೆ ಚನಾಗಿರತ್ತಲ್ಲ ಅದಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿದ್ವಿ ನಾವು ನಂಬರ್ ಕೊಟ್ಟಿದ್ರು ನಮ್ಮ ಪರ್ಚ್ಯಯಸ್ತ್ರು ಅದಕ್ಕೋಸ್ಕರ ಮಾಡಿದ್ವಿ ಸಲ್ಪ ನೋಡಿ ಸರ್ ಕಡಿಮೆ ರೇಟ್ ಮಾಡಿ ಹಾಕ್ ಕೊಡ್ತಿರಾರೆ ಬರ್ತೀವಂತೆ ನೆಕ್ಸ್ಟ್ ವೀಕ್ ಬರ್ತೀವಿ ಅಂದ್ರೆ ಈ ವಾರ ಅಲ್ಲ ಮುಂದಿನ ವಾರ ಫಂಕ್ಷನ್ ಇದೆ ಕಡಿಮೆ ಮಾಡ್ತೀರಲ್ಲ ರಿಯಾಯಿತಿ ಇದೆಯಲ್ಲ ಹಾಂ ಓಕೆ ಓಕೆ ಸರ್ ಹಂಗರ್ ಬರ್ತೀವಿ ಸರ್ ಡೆಫ್ನೆಟ್ಲಿ ಮುಂದಿನ ವಾರ ಬರ್ತೀವಂತೆ ಅಂಗಡಿ ಎಷ್ಟು ಗಂಟೆ ಷ ಒಪ ಪ್ರಿ ಇರತ್ತೆ ಸರ್ ನಿಮ್ಮದು ಹಾಂ ಫ್ರೀ ಟೈಮ್ ಅಂದರೆ ಹ್ಞೂ ಹೌದೇನು ರೀ

ಹನ್ನೆರಡು ಒಂದು ಗಂಟೆ ಮೇಲೆ ಫ್ರೀ ಇರ್ತೀರಾ ಓಕೆ ಹಂಗರ್ ಆ ಟೈಮಲ್ಲಿ ಬರ್ತೀವಿ ಸರ್ ಹಾಗಾರೆ ಮುಂದಿನ ವಾರ ಬರ್ತೀವಿ ರೀ ಓಕ್ ಓಕೆ